ನಮ್ಮ ಪ್ರದೇಶದಲ್ಲಿ ಆರಂಭಿಸಬಹುದಾದಂಥ ಹೊಸ ಉದ್ಯಮಗಳು ಕಾರ್ಖಾನೆ ಉದ್ಯಮಗಳು ಏಕೆಂದರೆ ಅದರಿಂದ ತುಂಬ ಉಪಯುಕ್ತವಾಗುತ್ತದೆ ನಿರುದ್ಯೋಗಿಗಳಿಗೆ ತುಂಬ ಉಪಯುಕ್ತವಾಗುತ್ತದೆ ನಮ್ಮ ಪ್ರದೇಶದಲ್ಲಿನ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗುತ್ತದೆ ನಾವೂ ಉದ್ಯಮವನ್ನೂ ಆರಂಭಿಸುತ್ತೇವೆ ಅಂದರೆ ಅದು ಕಾರ್ಖಾನೆ ಉದ್ಯಮವಾಗುತ್ತದೆ ಯಾವುದಾದರೂ ಆಗಿರಬಹುದು ಏಕೆಂದರೆ ಅದು ನಿರುದ್ಯೋಗ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ